ಮಕ್ಕಳು ಚಿತ್ರ ಬಿಡಿಸೋದಕ್ಕೆ ಅಥ್ವಾ ಬಣ್ಣ ತುಂಬಿಸ್ತಕ್ಕಂತ ಕಲೆ ಮಾಡೋದಕ್ಕೆ ಸೂಕ್ತ ವಯಸ್ಸು ಯಾವುದು ಅಂತ ಒಂದು ಪ್ರಶ್ನೆ ಇದೆ ಇರಲಿ ಚೆನ್ನಾಗಿದೆ ಪ್ರಶ್ನೆ ಏಕೆಂದ್ರೆ ಚಿಕ್ಕ ಮಕ್ಕಳು ಫಸ್ಟು ಏನು ಮಾಡ್ತಾರೆ ಮನೆಯಲ್ಲಿದ್ದಾಗ ಒಂದು ವರ್ಷ ಒಂದೂವರೆ ವರ್ಷ ಆಗ್ತಾಯಿದ್ದಂಗೆನೇ ಮನೆಲಿ ಯಾರು ದೊಡ್ಡವರು ಓದೋವ್ರು ಬರಿಯೋರು ಇದ್ದರೆ ಅವರು ಬರಿಯೋದು ನೋಡಿ ಅವು ಅನುಕರಣೆ ಮಾಡ್ತವೆ ಮಕ್ಕಳು ಅರ್ಧಕ್ಕೆ ಅರ್ಧ ಕಲಿಯೋದೇ ಅನುಕರಣೆ ಮೂಲಕ ನಾವು ಏನು ಮಾತಾಡ್ತೀವಿ ಅವು ಮಾತಾಡೋಕೆ ಪ್ರಯತ್ನಪಡ್ತಾವೆ ನಾವು ಏನು ಮಾಡ್ತೀವಿ ಅದೇ ಥರ ನಾವು ಓಡಾಡೋ ಥರನೇ ಅವು ಓಡಾಡ್ತವೆ ಕೈ ಕಟ್ಕೊಂಡು ಓಡಾಡ್ತವೆ ಅದಕ್ಕೆ ನಾವು ಬರಿಯೋದು ನೋಡಿ ಅವ್ನು ಪೇಪರ್ ಪೆನ್ ಮೇಲೆ ಗೀಚೋಕೆ ಶುರು ಮಾಡ್ತಾರೆ ಫಸ್ಟ್ ಅವ್ರಿಗೇನು ಗೊತ್ತಿಲ್ಲ ಒಟ್ಟು ಏನೋ ಒಂದಷ್ಟು ಗೀಚ್ತಾಯಿರ್ತಾರೆ ಏನೇ ಕೊಡಿ ನ್ಯೂಸ್ ಪೇಪರ್ ಕೊಡಿ ನೋಟ್ ಬುಕ್ ಕೊಡಿ ಮತ್ತೊಂದು ಕೊಡಿ ಅವು ಗೀಚ್ತಾಯಿರ್ತದೆ ಆಮೇಲೆ ಪೆನ್ಸಿಲ್ ಸ್ಕೂಲ್ಗೆ ಹೋದಾಗ ಏನಾಗುತ್ತೆ ಪೆನ್ಸಿಲ್ ಕೊಡ್ತಾರೆ ಕಲರ್ ಪೆನ್ಸಿಲ್ ಎಲ್ಲ ಕೊಡ್ತಾರೆ ಆದರೆ ಅದಕ್ಕೆ ಮುಂಚೆನೇ ಇನ್ನು ಚಿಕ್ಕ ವಯಸ್ಸಲ್ಲೇ ಎರಡು ವರ್ಷ ಎರಡೂವರೆ ವರ್ಷ ಆಗ್ತಾಯಿದ್ದಂಗೇನೆ ಮಕ್ಕಳಿಗೆ ಈಗ ಟ್ರೆಂಡ್ ಬಂದುಬಿಟ್ಟಿದೆ ಓ ಏನೋ ಪ್ರಿ ಕೆ ಜಿ ಹಾಕ್ಬೇಕು ನಾನು ಹೋಗಿ ಮೂರು ವರ್ಷ ಎರಡುವರೆ ವರ್ಷ ಆಗೋ ಅಷ್ಟೊತ್ತಿಗೆ ಅಂಗನವಾಡಿ ಎರಡು ವರ್ಷ ಕಳಿಸಬೇಕಂತ ಅಲ್ಲೆಲ್ಲ ಕೂರಿಸ್ತಾರೆ ತಿನ್ನಿಸ್ತಾರೆ ಕಳಿಸ್ತಾರೆ ಏನೋ ಒಂದಷ್ಟು ಮಾಡಿಸ್ತಾರೆ ಆದರೆ ಕಲೆ ಅನ್ನೋದು ಇದೆಯಲ್ಲ ಅದು ಬಲವಂತದಿಂದ ಬರೋವಂಥದ್ದು ಅಲ್ಲ ಚಿಕ್ಕಂದರಿಂದ ನಾವು ಮಕ್ಕಳು ಕೈಗೆ ಪೆನ್ಸಿಲ್ಲು ಪೇಪರು ಬಣ್ಣಗಳು ಕೊಟ್ಟರೆ ಅವುಗಳದ್ದೇದ ಆದಂತಹ ಒಂದು ಪ್ರಪಂಚವು ಸೃಷ್ಟಿಸ್ಕೊಳ್ತಾರೆ ಬಣ್ಣ ಹಾಕೋದು ಇದೆಯಲ್ಲ ಅದು ಒಂಥರ ಮನಸ್ಸಿಗೆ ಮುದಕೊಡ್ತಕ್ಕಂಥ ಆಕ್ಟಿವಿಟಿ ಅದು ಚಿಕ್ಕ ಮಕ್ಕಳಿಗೆ ಅಂತೂ ಇನ್ನೂ ಖುಷಿ ಕೊಡುತ್ತೆ ಅದರಲ್ಲಿ ನೀವು ಏನಾದ್ರೂ ಕ್ರಯನ್ಸ್ ಕೊಟ್ಬಿಟ್ರೆ ಬಣ್ಣ ಬಣ್ಣ ಗುರುತು ಕೊಂಡು ಒಂದು ಆರೆಂಜ್ ಒಂದು ಪಿಂಕ್ ಒಂದು ಬ್ಲೂ ಒಂದು ಗ್ರೀನ್ ಅಂದ್ಕೊಂಡು ಗೀಚ್ತವೆ ಅಷ್ಟೇ ಇನ್ನೇನು ಮಾಡೋಲ್ಲ ಅವು ಗೀಚೋದಿಕ್ಕೆ ಬಿಡಬೇಕು ನಾವು ಅದನ್ನ ಎರಡು ಎರಡೂವರೆ ವರ್ಷ್ದಲ್ಲಿ ಅವು ಏನು ಗೀಚೋಕೆ ಶುರು ಮಾಡ್ತಾರೆ ಮುಂದೆ ಆ ಒಂದೊಂದು ಗೆರೆನು ಉತ್ಕೃಷ್ಟ ಕಲೆ ಆಗೋಕ್ಕೆ ಅವಕಾಶ ಇರ್ತದೆ ಅದು ಬಿಟ್ಟು ಏ ನೀನು ಹಿಂಗೆ ಬರೀಬೇಕು ಹಂಗೆ ಬರೀಬೇಕು ನಾವು ಒಂದು ಅವ್ರಿಗೆ ರೆಡಿಮೆಡ್ ಬುಕ್ ಕೊಟ್ಬಿಟ್ಟು ಕಲರ್ ಮಾಡು ಅಂದರೆ ಅವು ಮಾಡೋಕೆ ಬರಲ್ಲ ಅವ್ರಿಗೆ ಯಾಕೆಂದರೆ ಆ ವಯಸ್ಸಿನಲ್ಲಿ ಅವರಿಗೆ ಅಷ್ಟು ಕೈ ಮೇಲೂ ಕಂಟ್ರೋಲ್ ಇರಲ್ಲ ಬುದ್ಧಿ ಮೇಲೂ ಕಂಟ್ರೋಲ್ ಇರಲ್ಲ ಅದು ಬೆಳೀತಾ ಏನಾಗುತ್ತೆ ಅದು ಔಟ್ ಲೈನ್ ನೋಡ್ಕೊಂಡು ಔಟ್ ಲೈನ್ಗೊಂದು ಕಲರ್ ಆಚೆಗೆ ಒಂದು ಲೈನ್ ಕಲರೆಲ್ಲ ಮಾಡ್ತಾರೆ ಆದರೆ ಚಿಕ್ಕ ಮಕ್ಕಳು ಹಾಗಿಲ್ದೆ ಅವ್ರಿಗೆ ನಾವು ಬಣ್ಣ ಹಾಕೋಕೆ ಬಿಟ್ರೆ ಅವರು ಬಣ್ಣ ಹಾಕೋದು ಒಂದು ಒಳ್ಳೆ ಅಭ್ಯಾಸ ಥರ ಬೆಳ್ದಾಗ ಅವರು ಕಲ್ತ್ಕೋತಾರೆ ಮುಂದೆ ಹೋಗ್ತಾ ಹೋಗ್ತಾ ಕ್ರೆಯಾನ್ ಆದಮೇಲೆ ಸ್ಕೆಚ್ ಪೆನ್ ಕೊಡ್ತೀವಿ ಸ್ಕೆಚ್ ಪೆನ್ನಲ್ಲೂ ಅಷ್ಟೇ ಹನ್ನೆರಡರಿಂದ ಹದಿನಾಲ್ಕು ಕಲರ್ ಇರುತ್ತೆ ಅದರಲ್ಲೂ ಮಾಡ್ತಾ ಮಾಡ್ತಾ ಮಾಡ್ತಾ ಅವರು ಕೈ ಇನ್ನೂ ಕುದುರಿಕೊಳ್ಳುತ್ತೆ ಆಗ ಅವ್ರಿಗೆ ಒಂದಷ್ಟು ಐಡಿಯಾ ಬರುತ್ತೆ ಸ್ವಲ್ಪ ದೊಡ್ಡವರು ಆಗ್ತೇಯಿಲ್ಲ ಹಿಂಗೆ ಮಾಡಹುದು ಹಿಂಗೆ ಮಾಡಬಹುದು ಅಂತ ಸ್ಕೆಚ್ ಪೆನ್ನಲ್ಲಿ ಏನಾಗುತ್ತೆ ಹನ್ನೆರಡು ಕಲರ್ ಇರುತ್ತೆ ಮ್ಯಾಗ್ಝೀಮಮ್ ಅಂದರೆ ಹದಿಮೂರು ಹದಿನಾಲ್ಕು ಕಲರ್ ಅವರ್ ಮಿಕ್ಸ್ ಮಾಡ್ಬಹುದು ಅದಕ್ಕಿಂತ ಜಾಸ್ತಿ ಆಗಲ್ಲ ಅದೇ ಥರ ಮುಂದಿನ ದಿನಗಳಲ್ಲಿ ಅವ್ರನ್ನ ವಾಟರ್ ಕಲರ್ಸ್ ಕೊಟ್ಟರೆ ಅದರಲ್ಲಿ ಅವರು ಬಣ್ಣ ಬೇರಿಸೋವಂಥ ಅವಕಾಶಗಳು ಇರ್ತದೆ ನೀಲಿ ಹಸಿರು ಬೆರೆಸಿ ಕೆಂಪು ಮಾಡೋವಂಥದ್ದು ಹಳದಿ ತಯಾರು ಮಾಡೋವಂಥದ್ದು ಬೇರೆ ಬೇರೆ ಬಣ್ಣ ಮಿಕ್ಸ್ ಮಾಡಿ ಬೇರೆ ಬೇರೆ ಬಣ್ಣ ತೆಗೆಯೋಂಥ ಒಂದು ಅಭ್ಯಾಸ ಆಗೋಕೆ ಶುರು ಆದಾಗ ಏನಾಗುತ್ತವ್ರಿಗೆ ಚಿತ್ರಕಲೆನಲ್ಲಿ ಆಸಕ್ತಿ ಮೂಡುತ್ತೆ ಯಾವ ಥರ ಆಗುತ್ತೆ ಅಂದರೆ ಒಂದು ಅವರೇ ಪೆನ್ಸಿಲ್ ತೊಗೊಂಡು ಒಂದು ಪೇಪರ್ ಮೇಲೆ ನೀಟಾಗಿ ಒಂದು ಚಿತ್ರ ಬರೀತಾರೆ ಒಂದು ವ್ಯಕ್ತಿ ಒಂದು ಮಗು ಚಿತ್ರ ಬರೀತಾರೆ ಒಂದು ಒಂದು ಪ್ರಾಣಿ ಚಿತ್ರ ಬರೀತಾರೆ ಆ ಪ್ರಾಣಿಗೆ ಅವರು ಮೊಬೈಲಲ್ಲಿ ನೋಡಿರತಕ್ಕಂಥದ್ದು ಟಿ ವಿನಲ್ಲೂ ಪುಸ್ತಕದಲ್ಲೋ ನೋಡಿದ್ರೆ ಬಣ್ಣ ಮಾಡಬೇಕು ಅಂತ ಅಂದ್ಕೋತಾರೆ ಕ್ರೆಯಾನ್ ಬಾಕ್ಸದ್ದು ವಾಟರ್ ಕಲರ್ ಬಾಕ್ಸಲ್ಲಿ ಹತ್ತರಿಂದ ಹನ್ನೆರಡು ಬಣ್ಣ ಇರುತ್ತೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಇರಲ್ಲ ಸೊ ಅವ್ರಿಗೆ ಅದಕ್ಕೆ ಎಕ್ಸ್ಟ್ರಾ ಬಣ್ಣ ಬೇಕು ಅಂದಾಗ ಏನು ಮಾಡ್ತಾರೆ ಅವರು ಯಾರನ್ನು ನೋಡೋದಾಗ್ಲಿ ಯಾರನ್ನೂ ಕೇಳ್ತಿರಲಿಲ್ಲ ಯು ಟ್ಯೂಬಲ್ಲಿ ನೋಡಿಬಿಟ್ಟು ಯಾವುದೋ ಎರಡು ಬಣ್ಣ ಬೆರೆಸಿದ್ರೆ ಮೂರನೇದೊಂದು ಹೊಸ ಬಣ್ಣ ಆಗುತ್ತೆ ಯಾವುದೋ ಮೂರು ಬೇರೆ ಬೇರೆ ಬಣ್ಣ ಬಳಸಿದರೆ ನಾಲ್ಕನೇದು ಒಂದು ಹೊಸ ಬಣ್ಣ ಆಗುತ್ತೆ ಈ ಥರ ಎಲ್ಲ ಕಲ್ಪನೆ ಮೂಡಿ ಅವರು ಒಂದಷ್ಟು ಬಣ್ಣ ಕಲಸೋದು ಕಲಿತ್ಕೋತಾರೆ ಆ ಬಣ್ಣ ಕಲಸಿದ ಮೇಲೆ ಅವರು ಅದನ್ನ ಚಿತ್ರದ ಮೇಲೆ ಹಾಕ್ತಾರೆ ಬಣ್ಣನ ಬಣ್ಣ ಹಾಕಿದಾಗ ಏನಾಗುತ್ತೆ ಅದು ಒಂದು ಚಿತ್ರ ಅದೇ ಥರ ಬಣ್ಣಗಳು ಬೇರೆ ಬೇರೆ ಬಣ್ಣಗಳು ಹಾಕಿದಾಗ ಚಿತ್ರ ಚೆನ್ನಾಗಿ ಆಗುತ್ತೆ ಇದು ಅವರ ಏನಿದೆ ಕಲಾ ರುಚಿ ಅವರ ಕಲೆಗೆ ನಾವು ನೀರು ಎರೆದಂತೆ ಆಗುತ್ತೆ ಈ ಥರ ಎಲ್ಲ ನಾವು ಅವ್ರಿಗೆ ಅಭ್ಯಾಸ ಮಾಡಿಸ್ದಾಗ ಸೊ ನಾವು ನೀರು ಎರೆದಾಗ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಈಗ ಆಯಿಲ್ ಪ್ಯಾಸ್ಟಿಲ್ಸು ಫೆವಿಕ್ರಿಲು ಇನ್ನೊಂದು ಮಣ್ಣು ಮಸಿ ಎಪ್ಪತ್ತಾರು ಥರ ಬಂದಿದೆ ಕಲರ್ಗಳು ರೆಡಿ ಮೆಡ್ ಬುಕ್ಸ್ ಬಂದಿದೆ ಅದರಲ್ಲಿ ಅವ್ರು ಬಣ್ಣ ತುಂಬಿಸಬಹುದು ಫಸ್ಟ್ ಒಂದು ಶೇಡ್ ಹಾಕಿಬಿಡ್ತೀವಿ ಇದಕ್ಕೆ ಇದೇ ಶೇಡ್ ಹಾಕಬೇಕು ಇದೇ ಶೇಡ್ ಹಾಕಬೇಕು ಈ ಶೇಡ್ ಯಾವ್ಯಾವ ಬಣ್ಣ ಮಿಕ್ಸ್ ಮಾಡಿದರೆ ಈ ಶೇಡ್ ಬರುತ್ತೆ ಅನ್ನೋದೆಲ್ಲ ಬುಕ್ಗಳಲ್ಲಿ ಇರುತ್ತದೆ ಮುಂಚೆ ಎಲ್ಲ ಅವೆಲ್ಲ ಇರಲಿಲ್ಲ ಏನೋ ಒಂದು ತೋಗೋಬೇಕು ಹೊಡಿಬೇಕು ಹಂಗೆ ಇರ್ತಾಯಿತ್ತು ಈವಾಗ ಹಾಗಿಲ್ಲ ಕಲೆ ಕೂಡ ಒಂದು ಸಬ್ಜೆಕ್ಟ್ ಥರ ಆಗಿಬಿಟ್ಟು ಡ್ರಾಯಿಂಗು ತುಂಬ ಇಂಪಾರ್ಟೆನ್ಟ್ ಸಬ್ಜೆಕ್ಟ್ ಈವಾಗ ಆರ್ಟ್ ಆರ್ಕಿಟೆಕ್ಚರ್ ಎಲ್ಲ ಹಾಗಾಗಿ ಈ ಥರದ್ದೆಲ್ಲ ಮಾಡುವಾಗ ಮಕ್ಕಳಿಗೆ ತುಂಬ ಆಸಕ್ತಿ ಬರ್ತದೆ ನನ್ನ ಪ್ರಕಾರ ಚಿಕ್ಕ ಮಕ್ಕಳಿಗೇ ಅವ್ರಿಗೇನು ಹತ್ತು ವರ್ಷ ಆಗಬೇಕು ಹನ್ನೆರಡು ವರ್ಷ ಆದಮೇಲೆ ಡ್ರಾಯಿಂಗ್ ಕಲಿಸಬೇಕು ಅಂತೇನಿಲ್ಲ ಎರಡುವರೆ ಇದ್ದಾಗಲೇ ನಾವು ಅವರಿಗೆ ಚಿತ್ರ ಬರಿಯೊಂಥದ್ದು ಅದಕ್ಕೆ ಬಣ್ಣ ತುಂಬುವಂಥದ್ದು ಅಭ್ಯಾಸ ಶುರು ಮಾಡಿಸಿದರೆ ಅವರು ವಯಸ್ಸಿಗೆ ಬರೋಷ್ಟೊತ್ತಿಗೆ ಅವರು ಒಂದಷ್ಟು ಮನಸ್ಸು ಮುದವಾಗಿರ್ತದೆ ಚಿತ್ರಕಲೆ ಮೇಲೆ ಒಂದಷ್ಟು ಹುಚ್ಚು ಆಸಕ್ತಿ ಬೆಳೆಯುತ್ತೆ ಆ ಆಸಕ್ತಿ ಬೆಳೆದಾಗ ಅವರು ಅದಕ್ಕೆ ತಕ್ಕಂಗೆ ಅವರು ಮೈಂಡ್ನ ಮೊಲ್ಡ್ ಮಾಡಿಕೊಂಡು ಬೇರೆ ಬೇರೆ ಪ್ರೇರಣೆಗಳು ತೊಗೊಂಡು ಅಭಿ ಪ್ರೇರಣೆ ಅಂತ ಪ್ರೇರಣೆ ಏನು ಹೇಳ್ತೀವಿ ಎಲ್ಲ ತೊಗೊಂಡು ಅವರು ಚಿತ್ರ ಬಿಡಿಸ್ತಾರೆ ಅವೆಲ್ಲ ಬಿಡಿಸಿದಾಗ ಅವರು ನಾಳೆ ಒಂದು ಬಿ ಕೆ ಎಸ್ ವರ್ಮಾ ಆಗ್ಬೋದು ಒಳ್ಳೊಳ್ಳೆ ಪೆಂಟರ್ಗಳ ಥರ ಆಗ್ಬೋದು ದೊಡ್ಡ ದೊಡ್ಡ ಪೆಂಟರ್ಗಳನ್ನ ನೋಡಿ ನಾವು ಈ ಥರ ಪೇಂಟಿಂಗ್ ಮಾಡ್ಬೋದು ಬಿ ಕೆ ಎಸ್ ವರ್ಮಾ ಕಲಾಕೃತಿಗಳು ಬರೀತಾರೆ ತೆಲುಗು ಚಲನಚಿತ್ರ ನಟ ಬ್ರಹ್ಮನಂದ ಅವರು ತುಂಬ ಚೆಂದ ಚಿತ್ರ ಬರೀತಾರೆ ಇವೆಲ್ಲ ನೋಡಿ ಮಕ್ಕಳು ಒಂದಷ್ಟು ಪ್ರೇರಣೆ ಪಡ್ತಾರೆ ಅದೇ ಥರ ಈ ಥರ ನಾವು ಚಿತ್ರ ಬಿಡಿಸೋಕೆ ಅಭ್ಯಾಸ ಮಾಡಿದಾಗ ಜಿಲ್ಲಾ ಮಟ್ಟ ತಾಲ್ಲೂಕು ಮಟ್ಟದೊಂದಷ್ಟು ಕ್ರೀಡಾ ಚಿತ್ರ ಸ್ಪರ್ಧೆಗಳಿಗೆಲ್ಲ ಅವರು ಭಾಗವಹಿಸೋಕೆ ನಾವು ಅವಕಾಶ ಮಾಎಇಕೊಟ್ರೆ ಅದರ ತಕ್ಕಂಥ ಸಂಪನ್ಮೂಲಗಳು ಅವರು ಕೊಟ್ಟರೆ ಖಂಡಿತ ಅವ್ರಿಗೆ ಆಸಕ್ತಿ ಬೆಳೆಯುತ್ತೆ ಅದರ ತಕ್ಕನಂತೆ ಅವ್ರು ಒಂದಷ್ಟು ಸಾಧನೆ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ